ಆಶಾ ಅವ್ರು ಮಾತಾಡ್ತಿದ್ದೀರಾ ನೊ ನಾವು ನಿಮಗೆ ನಾನು ವಾಟ್ರ್ ಸಪ್ಲಾಯರ್ ಇದ್ದೀನಿ ನನಗೆ ನಿಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಬೇಕಿತ್ತು ನಾನು ಸಪ್ಲೈ ಮಾಡ್ತಿರೋ ವಾಟ್ರು ಬಗ್ಗೆ ಆ ಕ್ವಾಲಿಟಿ ಬಗ್ಗೆ ನೀವು ಸ್ಯಾಟಿಸ್ಫೈಡ್ ಇದ್ದೀರಾ ಇಲ್ಲ ಅಂತ ಕೇಳಬೇಕಿತ್ತು ನನಗೆ ಅದಕ್ಕೆ ನಾನು ಕಾಲ್ ಮಾಡಿದ್ದೆ

ಹ್ಞೂ ಹ್ಞೂ ಹ್ಞೂ ಅಂದರೆ ನೋಡಿ ಈಗ ಏನಾಗ್ತಿದೆ ಈ ಯೂಶ್ವಲಿ ಇವ್ನಿಂಗ್ ಟೈಮಲ್ಲಿ ಏನಾದ್ರೂ ನಾವು ಬಿಡಬೇಕಂತಂದ್ರೆ ಜನಗಳು ಎಲ್ಲರೂ ಮನೇಲಿ ಇರೋಲ್ಲ ಸ್ವಲ್ಪ ಜನ ಇರ್ತಾರೆ ಸ್ವಲ್ಪ ಜನ ಲೇಟಾಗಿ ಬರ್ತಾರೆ ಡ್ಯೂಟಿಯಿಂದ ಎಲ್ಲರಿಗೂ ಆಗಬೇಕಲ್ಲ ಹಾಗಾಗಿ ನಮ್ಗೆ ಬೇಗ ಬೆಳಗ್ಗೆ ಅಂತಂದರೆ ಎಲ್ರಿಗೂ ಇರ್ತಾರೆ ಮನೇಲಿ ಇವಾಗ ಬಿಟ್ಟಿದ್ದರೆ ಅನುಕೂಲ ಆಗುತ್ತೆ

ಓಕೆ ಓಕೆ ಆ ಥರ ಆ ಥರ ಆಗಕ್ಕಂತೂ ಚಾನ್ಸ್ ಇಲ್ಲ ಬಿಕೋಸ್ ನಾವು ಭಾಳ ದಿವಸದಿಂದ ಎಷ್ಟೊಂದು ವರ್ಷಗಳಿಂದ ನಾವು ವಾಟ್ರ್ ಸಪ್ಲೈ ಮಾಡ್ತಿದ್ದೀವಿ ನಮ್ಮಲ್ಲಿ ವರ್ಕರ್ಸ್ ಎಲ್ಲ ಇದ್ದಾರೆ ಯಾರೂ ಈ ರೀತಿ ಕಂಪ್ಲೆಂಟ್ ಮಾಡಿಲ್ಲ ನಮಗೆ ನೀವು ಫಸ್ಟ್ ಕಸ್ಟಮರ್ ನಮಗೆ ಈ ರೀತಿ ಹೇಳ್ತಿದ್ದೀರಾ ಹೇಗೆ ಅಂತ ಹ್ಞೂ ಹ್ಞೂ ಹೌದಾ ಆದರೆ ನೀವು ಎಷ್ಟು ದಿವಸವರೆಗೂ ಯೂಸ್ ಮಾಡ್ತಿದ್ದೀರ ಎಷ್ಟು ದಿವಸ ಯೂಸ್ ಮಾಡ್ತೀರ ನಾವ್ ಒನ್ ಸರಿ ಕೊಟ್ಟಿದ್ದನ್ನು ಹ್ಞೂ ಹ್ಞೂ ಹ್ಞೂ ತ್ರೀ ಡೇಸ್ ಹ್ಞೂ ಇಲ್ಲ ಮಾಹಿತಿ ತಿಳಿಸಿ ಒಳ್ಳೇದು ಮಾಡಿದ್ರಿ ಯಾಕಂದರೆ ನಾ ನಮಗೂ ಫೀಡ್ಬ್ಯಾಕ್ ನಮಗೆ ಕೊಡ್ತಾ ಇದ್ದರೆ ನಮಗೂ ಸಹ ಏನಾದರೂ ಇಂಪ್ರುಮೆಂಟ್ಸ್ ಆಗಬೇಕಾ ನಮ್ಮ ಕಡೆಯಿಂದ ಅಂತ ನಾವು ನೋಡ್ತಿರ್ತೀವಿ ಆದ್ರೆ ಇಲ್ಲಿವರೆಗೂ ಯಾರೂ ಫೀಡ್ಬ್ಯಾಕ್ ಕೊಟ್ಟಿರಲಿಲ್ಲ ಫೀಡ್ಬ್ಯಾಕ್ ಬುಕ್ ಬರುತ್ತೆ ಮೋಸ್ಟ್ಲಿ ನಿಮ್ಗೆ ಅದು ರಿಸಿವ್ ಆಗಿದೆ ಅನ್ಸುತ್ತೆ ಅದಕ್ಕೋಸ್ಕರನೇ ನೀವು ಅಲ್ಲೂ ಸಹ ಎಂಟ್ರ್ ಮಾಡಿರಿ ಹಾಂ ಮಾಡಿರಿ ನಾನು ನೋಡ್ತೀನಿ ಹಾಂ ಸರಿ ಸರಿ ಸರಿ ಮಾಡೋಣ ಮಾಡೋಣ ಓಕೆ ಓಕೆ ಹಾಂ